ಹಲೋ ಹಾಂ ನಾನು ವಿನಯ ಅಂತ ನಿನ್ನೆ ನಾನು ಕ್ಯಾಬ್ ಬುಕ್ ಮಾಡಿದ್ದೆಲ್ಲ ಇವತ್ತು ನಮಗೆ ಮ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ಉಂಟಂತ ಅದು ನೀವು ಇನ್ನು ಬಂದಿಲ್ಲಲ್ಲ ಸರ್ ಹೌದು ಲೇಟ್ ಆಗ್ತದಾ ಓಕೆ ನಮಗೆ ಇನ್ನು ತುಂಬ ದೂರ ಹೋಗಬೇಕು ತುಂಬ ಜನ ಸಹ ಇದ್ದೇವೆ ಕಾಯ್ತ ಇದ್ದೆವಲ್ಲ ಅದು ಅಲ್ಲಿ ಟೈಮಿಗೆ ನಾವು ಅಲ್ಲಿ ಇರಬೇಕಿತ್ತು ಅದಕ್ಕೋಸ್ಕರ ಆಲ್ರೆಡಿ ಈಗಾಗಲೆ ಲೇಟ್ ಆಯ್ತು ನಮಗೆ ಹೌದು ತುಂಬ ದೂರ ಇದೆ ಒಂದು ಗಂಟೆ ಹೋಗಲಿಕ್ಕೆ ಟೈಮ್ ತಗೊಳ್ತದೆ ಅದಕ್ಕೆ ನಾನು ಬೇಡ ಲೇಟ್ ಆಗುತ್ತೆ ಅಲ್ವಾ ಓಕೆ ನಾನು ಬೇರೇ ವ್ಯವಸ್ಥೆ ಮಾಡ್ತೇನೆ ಓಕೆ ಓಕೆ ಅದನ್ನು ಇದು ಮಾಡಿ ರ ಕ್ಯಾನ್ಸಲ್ ಮಾಡಿ ಆಯಿತಾ ಆಯಿತು ಥ್ಯಾಂಕ್ ಯು